ಹೆಲೋ ಹಾಂ ಇದು ಡಾಕ್ಟರ್ ಸೃಷ್ಟಿನಾ ಮೇಡಮ್ ನಾನು ಒಂದು ಟೂ ಟೂ ಡೇಸ್ ಬ್ಯಾಕ್ ನಿಮ್ಮ ಹತ್ತಿರ ಬಂದಿದ್ದೆ ಜ್ವರ ಶೀತ ತಲೆನೋವು ಅಂತ ಇನ್ನೂ ಕಡಿಮೆ ಅಗಿಲ್ಲ ಮ್ಯಾಮ್ ಸುಸ್ತು ಹಾಂ ಹೌದು ಆಂ ಹೌದಾ ಮ್ಯಾಮ್ ಹಾಂ ಮ್ಯಾಮ್ ನೀವು ಕೊಟ್ಟಿರೋ ಟ್ಯಾಬ್ಲೆಟ್ಸಿಂದ ಅಷ್ಟು ಅಂದರೆ ಒಂದು ಸ್ವಲ್ಪ ತಲೆ ಸುತ್ತು ಬರುತ್ತೆ ಕಡಿಮೆ ಆಗ್ತಾಯಿಲ್ಲ ಆಂ ಹೈ ಡೋಸ್ ಟ್ಯಾಬ್ಲೆಟ್ ಅನ್ನಿಸುತ್ತೆ ಮ್ಯಾಮ್

ಹಾಂ ಮ್ಯಾಮ್ ಹಾಂ ಮ್ಯಾಮ್ ಮ್ಯಾಮ್ ಆದರೆ ಮನೆಮದ್ದು ಅಂತ ಹೇಳಿದೀರಲ್ಲ ಅದು ಯಾವ ಥರ ಅಂತ ಹೇಳ್ತೀರ ನೀವೇ ಹಾಂ ಬರುತ್ತೆ ಮ್ಯಾಮ್ ಊಂ

ಹಾಂ ಮ್ಯಾಮ್ ಹಾಂ ಮ್ಯಾಮ್ ಮತ್ತು ತುಂಬ ಕೋಲ್ಡ್ ಇದೆ ಮ್ಯಾಮ್

ಮ್ಯಾಮ್ ಇದೇ ಒಂದು ಈ ವೀಕ್ ಲಾಸ್ಟಲ್ಲಿ ಬೇರೆ ಸಿಂಗಿಂಗ್ ಪ್ರೋಗ್ರಾಮ್ ಇದೆ ಗಂಟಲು ಬೇರೆ ನೋವು ಮ್ಯಾಮ್ ಗಂಟಲು ಕಟ್ಟಿದೆ ನೀವು ಬಂದಿದ್ದರೆ ಹಾಂ ಓಕೆ ಮ್ಯಾಮ್ ಹಾಂ ಸರಿ ಮ್ಯಾಮ್ ಹಾಂ ಮ್ಯಾಮ್ ಹಾಂ ಮ್ಯಾಮ್ ನೀವು ಬೇಗ ಬರ್ತೀರಲ್ವ ಮ್ಯಾಮ್ ನನ್ನ ನನಗೆ ನಿಮ್ಮ ಹತ್ರ ಬಂದ್ರೆ ಹುಷಾರಾಗೋದು ಆಂ ಹಾಂ ಸರಿ ಮ್ಯಾಮ್ ತ್ಯಾಂಕ್ ಯು ಹಾಂ ಸರಿ ಮ್ಯಾಮ್ ಆಂ ಸರಿ ಮ್ಯಾಮ್ ಥ್ಯಾಂಕ್ ಯು ಸೊ ಮಚ್